ಅಣ್ಣಾ ನನಗೆ ಮುತ್ತುರಾಯ ನಗರ ಹೋಗಲಿಕ್ಕಿದೆ ಇಲ್ಲೆಲ್ಲಾದರೂ ಆಟೋ ಸಿಗತ್ತಾ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ ಯಾವ ಆಟೋನು ಸಿಗ್ತಾ ಇಲ್ಲ ನನಗಾದಷ್ಟು ಬೇಗ ಹೋಗಬೇಕಿತ್ತು ಮನೆಗೆ ಆಟೋ ಸಿಗತ್ತಾ ಇಲ್ಲೆಲ್ಲಾದರೂ ಅಥವಾ ಇಲ್ಲಿ ಓಲಾ ಬುಕ್ ಮಾಡಿದರೆ ಕ್ಯಾಬ್ ಅಥವಾ ಏನಾದರೂ ಸಿಗುತ್ತಾ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಯಾವುದೂ ವೆಹಿಕಲ್ ಬರ್ತಾನೆ ಇಲ್ಲ ಇಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಲ್ಲಿ ಆನ್ ರೋಡ್ ಅಥವಾ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಏನಾದರೂ ರೋಡ್ ಬ್ಲಾಕ್ ಆಗಿದೆಯಾ ನಾನು ಕ್ಯಾಬ್ ಆವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ಕ್ಯಾಬ್ ಬರ್ತಾನು ಇಲ್ಲ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕನ್ಸುತ್ತೆ ಒಂದು ಉಬರ್ ಓಲಾ ಏನೂ ತಗೊಳ್ತಾನೇ ಇಲ್ಲ ಸಿಗಬಹುದಾ ಅದು